ಹಾಂ ಹೋಟೆಲ್ಲೇ ಹಲೋ ಹೇಳಿ ಹಾಂ ಹೌದ್ ನಾನು ಸುದರ್ಶನ್ ಹಾಂ ಹೌದ್ ಎಷ್ಟರಿಂದ ಮಾತಾಡುದು ಬ್ರೇಕ್ಫಾ್ಸ್ಟ್ಗೆ ಮಸಾಲೆ ದೋಸೆ ಉಂಟು ಇಡ್ಲಿ ವಡೆ ಉಂಟು ಪೂರಿ ಬಾಜಿ ಉಂಟು ಮತ್ತೆ ಪಲಾವ್ ಉಂಟು ಬನ್ಸ್ ಉಂಟು ಏ ಮಸಾಲೆ ದೋಸೆಗಾ ಮಸಾಲೆ ದೋಸೆಗೆ ಎಂಬತ್ತು ರೂಪಾಯಿ ಒಂದು ಪ್ಲೇಟಿಗೆ ಹಾಂ ಹಾಂ ಕಾಫಿ ಸಿಗ್ತದೆ ಮತ್ತೆ ಕಾಪಿ ಇಪ್ಪತ್ತು ರೂಪಾಯಿ

ಓಮ್ ಮೇಡ್ ಫ್ರೆಶ್ ಫ್ರುಟ್ ಜ್ಯೂಸ್ ಬರ್ತದೆ

ಊಟ ಮಧ್ಯಾಹ್ನ ಮೇಲೆ ಹಾಂ ಇಲ್ಲ ಇಲ್ಲ ನಮ್ಮದು ವೆಜ್ ಮಾತ್ರ

ಒಂದು ವೆಜ್ ಊಟಕ್ಕೆ ನಲವತ್ತು ರೂಪಾಯಿ ಇರ್ತದೆ ಹಾಂ ಅದರಲ್ಲಿ ಸಹ ವೆರೈಟಿ ಬರ್ತದೆ ಅದು ಸಾದಾ ಊಟಕ್ಕಾದ್ರೆ ನಲವತ್ತು ರೂಪಾಯಿ ಮತ್ತೆ ಅರವತ್ತು ರೂಪಾಯಿ ಆಗ್ತದೆ ಅದು ಅದರಲ್ಲಿ ಚಪಾತಿ ಅದು ಇದೆಲ್ಲ ವೆರೈಟಿಸ್ ಬರ್ತದೆ ಹಾಂ ಐಸ್ ಕ್ರೀಮ್ ಉಂಟು ಅದು ಬದಿಯಲ್ಲಿ ಹಾಂ ಗಡ್ಬಡ್ ಚೊಕೊಬಾರ್ ಗಡ್ಬಡ್ ಅದು ಎಂಬತ್ತು ರೂಪಾಯಿ

ಹೋಮ್ ಡೆಲಿವರಿ ಅವೈಲೇಬಲ್ ಉಂಟು ಚಾರ್ಜ್ ಆಗ್ತದೆ ಅಷ್ಟೆ ಫ್ರೀ ಇಲ್ಲ ಇಲ್ಲ ಎಷ್ಟು ದೂರ ಸಹ ಬರ್ಬೋದು ನೀವು ನಲವತ್ತು ರೂಪಾಯಿ ಕೊಡ್ಬೋದು ಆಯ್ತು ಇಡ್ತೇನೆ ನಾಳೆ ಡೆಲಿವರಿ ಮಾಡ್ತೇನೆ